ನಮ್ಮ ಮನೆಯಲ್ಲಿ ಮಣ್ಣಿನ ಒಲೆಯಿದೆ ಅದನ್ನು ಹೇಗೆ ಮೊದಲು ಮಾಡುವುದೆಂದರೆ ತರೋದು ಆಮೇಲೆ ಮಣ್ಣು ಜಿಗಿ ಕಲ್ಸಿದ ಮಣ್ಣು ಮಣ್ಣಿನಿಂದ ಒಲೆ ಮಾಡಲು ಆಮೇಲೆ ಒಲೆ ಒಲೆ ಮಾಡಿದ ನಂತರ ಅದ್ರ ಮೇಲೆ ಅಡಿಗೆ ಮಾಡೋದ್ ಯಾರೆ ಯಾ ರೀತಿ ಅಂತಂದ್ರೆ ಅದ್ರಲ್ಲಿ ಮೊದಲು ಮಣ್ಣು ಆಮೇಲೆ ಕ್ಯ ಮಣ್ಣು ತಂದು ಜಿಗಿಯಾಗಿ ಕಲಸ್ಕೊಂಡು ಒಲೆ ಒಲೆ ಮಾಡಿದ ಮೇಲೆ ಮತ್ತು ಕಾ ಆಮೇಲೆ ಕಟ್ ನಾವೂ ಮಣ್ಣಿನ ಒಲೆ ಮೇಲೆ ಅಡಿಗೆ ಮಾಡಬೇಕಂತಂದ್ರೆ ಮೊದಲು ಈಗಿನ ಕಾಲದಲ್ಲಿ ಗ್ಯಾಸ್ ಸಿಲಿಂಡ್ರ್ ಬಂದಿದೆ ಮತ್ತು ಇಂಡ್ಯಾ ಇವಾಗ ಕರೆಂಟಿನ್ ಒಲೆ ಬಂದಿದೆ ಅದ್ರಲ್ಲಿ ಏನು ಮಾಡಿದ್ರು ರುಚಿ ಬರೋಲ್ಲ ಯಾಕಂತಂದ್ರೆ ಮೊದ್ಲು ಕಾಲ್ದವ್ರು ಎಲ್ಲ ಮೊದ್ಲು ಕಾಲ್ದ ನಂತರ ಎಲ್ಲ ಮಣ್ಣಿನ ಮೇಲೆ ಅಡಿಗೆ ಮಾಡಿದಷ್ಟು ಒಲೆ ಮೇಲೆ ಅಡಿಗೆ ಮಾಡಿದಷ್ಟು ಈಗ ಗ್ಯಾಸಿನ ಮೇಲೆ ರುಚಿ ಬರೋಲ್ಲ ಯಾಕಂದ್ರೆ ಅದ್ರಿಂದ ಗ್ಯಾಸ್ಟಿಕ್ ಮತ್ತು ಎಲ್ಲ ಉಂಟಾಗುತ್ತದೆ ಈಗ ಏನು ಗ್ಯಾಸ್ ಬಂದತಂತ ನಾವು ಜಲ್ದಿ ಜಲ್ದಿ ಆಗ್ಬೇಕಂತ ಅಡಿಗೆ ಗ್ಯಾಸಿನ ಮೇಲೆ ಮಾಡ್ತೀವಲ್ಲ ಅದು ರುಚಿ ಬರೋಲ್ಲ ದೇಹಕ್ಕು ಕೂಡ ಆರೋಗ್ಯಕ್ಕು ಕೂಡ ಒಳ್ಳೇದಲ್ಲ ಅದೇ ನಾವು ಮಣ್ಣಿನ ಒಲೆ ಮೇಲೆ ಮಾಡಿದರೆ ಅದರ ಟೇಸ್ಟೆ ಬೇರೆ ಇರುತ್ತೆ ಅದರ ರುಚಿನೆ ಬೇರೆ ಇರ್ತದೆ ಮಣ್ಣಿನ ಮೇಲೆ ಹೀಗೆ ಮಣ್ಣಿನ ಒಲೆ ಮೇಲೆ ಅಡಿಗೆ ಮಾಡೋದ್ ಯಾವ ರೀತಿ ಅಂತಂದ್ರೆ ಒಂದು ಮೊದಲು ಒಂದು ಎರಡು ಕಟ್ಟಿಗೆಯನ್ನು ಇಡಬೇಕು ಕಟ್ಟಿಗೆ ಇಟ್ಟ ನಂತರ ಕಡ್ಡಿ ಪೊಟ್ಣ ತಗೊಂಬೇಕು ಕಡ್ಡಿ ಪೊಟ್ಣ ತಗೊಂಡ್ ನಂತರ ಒಂದು ಕವರ್ ತಗೊಂಡು ಒಂದು ಒಂದು ಬುಕ್ಕಿನಲ್ಲಿರುವಂಥ ಒಂದು ಹಾಳೆ ತೆಗೆದುಕೊಂಡು ಒಲೆ ಹಚ್ಬೇಕು ಒಲೆ ಹಚ್ಚಿದ್ ಮೇಲೆ ಆಮೇಲೆ ಕಟ್ಟಿಗೆ ಬೆಂಕಿ ಹತ್ತುತದೆ ಅದರ ಮೇಲೆ ಪಾತ್ರೆ ಇಡ್ಬೇಕು ಪಾತ್ರೆ ಇಟ್ಟ ಮೇಲೆ ಅದ್ರಮೇಲೆ ನಾವು ಅನ್ನ ಮಾಡ್ಬೇಕಂತಂದ್ರೆ ಒಲೆ ಮೇಲೆ ಅಡಿಗೆ ಮಾಡೋ ಒಲೆ ಒಲೆ ಮೇಲೆ ಅಡಿಗೆ ಮಾಡಿದ ರುಚಿನೆ ಬೇರೆ ಇರ್ತದೆ ಗ್ಯಾಸಿನ ಮೇಲೆ ಅಡಿಗೆ ಮಾಡಿದ ರುಚಿ ಆದರೆ ನಾವು ಗ್ಯಾಸ್ ಯಾವ್ರೀತಿ ಗ್ಯಾಸ್ ಒಳ್ಳೇದು ಅಂತಲ್ಲ ಒಳ್ಳೇದೆ ಆದ್ರೆ ಯಾವ ರೀತಿಯಾಗೀ ಯಾವ್ದಕ್ಕಾಗಿ ಉಪಯೋಗ ಬರ್ತದೆ ಮತ್ತು ಆ ನಮಗೆ ಯಾವ್ದಕ್ಕೆ ಇಲ್ಲ ಅಂತಂದರೆ ನಾವೆಲ್ಲ ರೊಟ್ಟಿ ಅನ್ನ ಸಾರು ಎಲ್ಲ ಒಲೆ ಮೇಲೆ ಮಾಡೋದು ಆಮೇಲೆ ಒಲೆ ಮೇಲೆ ಮಾಡ್ತೀವಿ ನಾವು ಮತ್ತು ಇದು ಮತ್ತು ಮಾಡ್ತೀನಿ ಅಂದಾಗ ಮತ್ತು ಇದು ಗ್ಯಾಸಿನ ಮೇಲೆ ಅಂತಂದ್ರೆ ನಮಗೆ ಅರ್ಜೆಂಟ್ ಬೇಕಂದ್ರೆ ಟೀ ಮಾಡ್ತೀವಿ ಮತ್ತು ನೀರು ಕಾ ಕುಡಿಯೋದಕ್ಕೆ ನೀರು ಕಾಯಿಸಿಕೊಳ್ತೀವಿ ಮತ್ತು ಆಮೇಲೆ ಅದು ಆದ ನಂತರ ಮತ್ತು ನಮಗೆ ಜಲ್ದೀ ಏನಾದ್ರು ಟೀ ಅದು ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬೇಕ್ ಅಂದ್ರು ನಾವು ಗ್ಯಾಸಿನ ಮೇಲೆ ಕಾಯಿಸ್ಕಂತೀವಿ ಅದು ಈಗ ಮೊದಲು ಕಾಲ್ದಲ್ಲಿ ಎಲ್ಲ ಒಲೆ ಮೇಲೆ ಕಟ್ಗೆ ಇಟ್ಟು ಒಲೆ ಹಚ್ಚಿದ್ ಮೇಲೆ ಎಲ್ಲ ಕಾಯಿಸ್ಕಂಬೇಕ್ ಆಗಿತ್ತು ಅದಕ್ಕೆ ಈಗ ಈಗಿನ ವಿಜ್ಞಾನಿಗಳೆಲ್ಲ ಗ್ಯಾಸ್ ಸಿಲಿಂಡ್ರ್ ಕಂಡು ಹಿಡ್ದರೆ ಮತ್ತು ಕರೆಂಟ್ ಒಲೆ ಕಂಡು ಹಿಡ್ದರೆ ಅದ್ರಿಂದ ಏನೂ ನಾವು ಏನು ಮಾಡ್ಕೊಂಡ್ ತಿಂತೀವಿ ಅಂದ್ರು ರುಚಿ ಇರೋಲ್ಲ ಆದ್ರೆ ಒಲೆ ಮೇಲೆ ಮಾಡಿದ್ದು ಟೇಸ್ಟೆ ಬೇರೆ ಗ್ಯಾಸಿನ ಮೇಲೆ ಮಾಡಿದ್ದು ಟೇಸ್ಟೆ ಬೇರೆ ಅದಕ್ಕೆ ಈಗಿನ ಕಾಲ್ದಲ್ಲಿ ಏನು ಆಗ್ಬಿಡತ್ತಂದ್ರೆ ಅತಿ ಹೆಚ್ಚಾಗಿ ಎಲ್ಲೆಲ್ಲೋ ಎಲ್ಲರು ಸಿಲಿಂಡ್ರ್ ಗ್ಯಾಸ್ ಬಳಸಿದಾರೆ ಆದ್ರೆ ನಮ್ಮ ಊರು ಕಡೆಯಲ್ಲಿ ಹಳ್ಳಿ ಹಳ್ಳಿ ವಾತಾವರ್ಣದ ಕಡೆಯಲ್ಲಿ ಕೂಡ ಗ್ಯಾಸ್ ಇದು ಗ್ಯಾಸ್ ಸಿಲಿಂಡ್ರ್ ಇದೆ ಕರೆಂಟ್ ಒಲೆ ಇದೆ ಅತಿ ಹೆಚ್ಚಾಗಿ ಅದನ್ನು ಬಳ್ಸೋಲ್ಲ ಏನು ಅಂತಾರೆ ಅಂದರೆ ಮನೆಯಲ್ಲಿ ಇದು ಅತಿ ಹೆಚ್ಚು ಬಳ್ಸೋದರಿಂದ ಏನೂ ಇದು ಇಲ್ಲ ಇದ್ರಿಂದ್ ಏನು ಇದಿಲ್ಲ ಅತಿ ಹೆಚ್ ಬಳ್ಸೋದ್ರಿಂದ್ ಇದು ಏನು ಇಲ್ಲ ಅದೇ ಒಲೆ ಮೇಲೆ ಮಾಡ್ರಿ ಮಾಡ್ಕೊಂತಿಂದ್ರೆ ಎಷ್ಟು ಒಂದು ಐದು ನಿಮಿಷ ಲೇಟ್ ಆದರು ಚಿಂತೆಯಿಲ್ಲ ಒಲೆ ಮೇಲೆ ಮಾಡಿದ್ದೇನೆ ರುಚಿ ಬೇರೆ ಗ್ಯಾಸಿನ ಮೇಲೆ ಮಾಡಿದ ಅಡಿಗೆ ಟೇಸ್ಟೆ ಬೇರೆ ಅದಕ್ಕೆ ಹೇಳೋದು ಮೊದಲು ತಾತ ಮುತ್ತಾತರ ಕಾಲದಿಂದ ಒಲೆ ಅಂತ ಯಾವ್ದಕ್ ಅಂತಾರೆ ಸಂಸ್ಕೃತಿ ಅಂತ ಯಾವ್ದಕ್ ಅಂತಾರೆ ನಮ್ಮ ಸಂಸ್ಕೃತ ನಮ್ಮ ಭಾರತದ ಸಂಸ್ಕೃತಿ ಅಂತಂದ್ರೆ ಒಲೆ ಮೇಲೆ ಅಡಿಗೆ ಮಾಡ್ಕೊಂಡ್ ತಿನ್ನೊದೇ ಹೆಣ್ಣು ಮಕ್ಕಳ ಪದ್ಧತಿ ಅಂತಾರೆ ಎಲ್ಲರು ಅದೇ ಸಿಟಿಯಲ್ಲಿ ಹೋಗು ಒಲೆ ಅಂದರೆ ಏನು ಅನ್ನೋದೆ ಗೊತ್ತಿರೋಲ್ಲ ಆದರೆ ಕಟ್ಗೆ ಅಂತಂದ್ರೆ ಕಟ್ಗೆ ಮೇಲೆ ಈಗ ಅಡಿಗೆ ಮಾಡ್ತೀರಾ ಅಂತ ಕೇಳ್ತಾರೆ ಅದೇ ಹಳ್ಳಿ ಊರು ಕಡೇಲಿ ಅದೆ ಹಳ್ಳಿ ಊರು ಕಡೆಯೆಲ್ಲ ಓ ಇದೇನು ಗ್ಯಾಸ್ ನಾವು ಐದು ನಿಮಿಷ ಆಗೋಲ್ಲ ಅದೇ ಟೈಮ್ನಿಂದ ನಾವು ಒಲೆ ಮೇಲೆ ಅಡಿಗೆ ಮಾಡಿ ಕೊಡ್ತೀವಿ ಅಂತಂದು ಅಂತ ಒಂದು ಹೊರೆ ಎರಡು ಹೊರೆ ಕಟ್ಗೆ ಆದ್ರೂ ಅಬ್ಬಬ್ಬ ಅಂತಂದ್ರೆ ಒಂದು ವಾರ ಬರ್ತದೆ ಅಡಿಗೆ ಮಾಡೋಕೆ ಅದ್ರ ಮೇಲೆ ಅಡಿಗೆ ಮಾಡೋದ್ರಿಂದ ನಾವು ನಮ್ಮ ಕುಟುಂಬದವ್ರು ರುಚಿಯಾಗಿ ಅಡಿಗೆ ಮಾಡಿಕೊಂಡು ಊಟ ಮಾಡಬೋದು ಇದ್ರಿಂದ ಏನೆಲ್ಲ ಏನೆಲ್ಲ ನಮಗೆ ಸಹಕಾರ ಆಗುತ್ತದೆ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಒಲೆ ಮೇಲೆ ಮಾಡಿದ ಅಡಿಗೆ ಅಡಿಗೆ ಎಷ್ಟು ರುಚಿಯಾಗಿರುತ್ತೆ ಅದೇ ನಾವು ಗ್ಯಾಸಿನ ಮೇಲೆ ಮಾಡಿರೋ ಅಷ್ಟು ರುಚಿಯಾಗಿ ಅಡಿಗೆ ಬರೋಲ್ಲ ಅದು ಆದುದರಿಂದ